ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕಾದ್ರೆ ಇಲ್ಲಿ ಐವತ್ತು ಸಾವಿರದವರೆಗೆ ಫೀಸ್ ಭರಿಸ್ತೇವೆ ಯಾಕೆಂದರೆ ಅದು ಆಂಗ್ಲ ಮಾಧ್ಯಮ ಶಾಲೆನೂ ಆಗಿದ್ದರಿಂದ ಮತ್ತು ಸ್ವಲ್ಪ ಒಳ್ಳೆ ಕಲಿಸ್ತಾರೆ ಅನ್ನೊ ಕಾರಣಕ್ಕಾಗಿ ನಾವು ಅಲ್ಲಿ ಸೇರಿಸಿದ್ದೇವೆ ಮಕ್ಕಳಿಗೆ ಅಷ್ಟು ಫೀಸ್ ಕಟ್ಟಲೇಬೇಕಾಗ್ತದೆ ಶುಲ್ಕ ಕಟ್ಟಲೇಬೇಕಾಗ್ತದೆ ಆದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅದಕ್ಕಿಂತ ಜಾಸ್ತಿ ಶುಲ್ಕ ಇರ್ತದೆ ಒಂದು ಲಕ್ಷ ಎರಡು ಲಕ್ಷ ಇಲ್ಲಿಯಾದ್ರೆ ಅಷ್ಟು ಇಷ್ಟಾದರೂ ಕಮ್ಮಿ ಇದೆ ಹಳ್ಳಿ ಒಳಗೆ ಇರೋದ್ರಿಂದ ಹಾಗಾಗಿ ಒಳ್ಳೆಯ ಶಿಕ್ಷಣ ಬೇಕಂತಿದ್ದರೆ ಶುಲ್ಕ ಭರಿಸಬೇಕಾಗ್ತದೆ ಆಂಗ್ಲ ಮಾಧ್ಯಮದಲ್ಲಂತೂ ತುಂಬಾ ಶುಲ್ಕ ಇರ್ತದೆ ಹಾಗಾಗಿ ಒಂದು ಐವತ್ತು ಸಾವಿರವರೆಗೂ ಹೋಗ್ತದೆ ಹ ಅದರ ಮೇಲೆ ಪುನಃ ಏನಾದರೂ ಡೊನೆಷನ್ ಅಂತ ಎಲ್ಲ ಇದ್ದರೆ ಪುನಃ ಜಾಸ್ತಿಯಾಗ್ತದೆ ಹಾಗೆಲ್ಲ ಇರ್ತದೆ ಫೀಸ್ಗಳು ಈಗ ಈಗೀಗಿನ ಶಾಲೆಗಳಲ್ಲಿ ತುಂಬ ಜಾಸ್ತಿ ಇದೆ